ನಮ್ಮ ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಒಳ್ಳೆಯ ಥರ ಇದ್ದಾರೆ ಅಂದರೆ ನಮ್ಮ ಮಾರ್ಗದರ್ಶನವಾಗಿರ್ತಾರೆ ಅವರು ತುಂಬ ಜಾಸ್ತಿ ಓದಿಕೊಂಡಿರ್ತಾರೆ ಮತ್ತು ನಮಗೆ ನನಗೆ ನಮಗೆ ತುಂಬ ಇಷ್ಟ ಸಬ್ಜೆಕ್ಟ್ ಅಂದರೆ ಕನ್ನಡವೇ ನನಗೆ ತುಂಬ ಇಷ್ಟ ಕನ್ನಡ ಎಲ್ಲ ಸಬ್ಜೆಕ್ಟು ಇಷ್ಟ ಆದರೆ ಕನ್ನಡ ತುಂಬ ಇಷ್ಟ ನನಗೆ ಆಮೇಲೆ ನನ್ನ ನಮ್ಮ ಶಿಕ್ಷಕರು ನಾವು ಏನೇ ಒಂದು ತಪ್ಪು ಮಾಡಿದ್ರೂ ಅದನ್ನು ನಮಗೆ ತಿದ್ದಿ ತಿಳಿ ಹೇಳ್ತಾರೆ ತಿದ್ದಿ ತಿಳಿ ಹೇಳ್ತಾರೆ ಮತ್ತು ಆಮೇಲೆ ನಮಗೆ ಅವ್ರ ಮಾರ್ಗದರ್ಶನವಾಯ್ತವರೆ ಅವ್ರು ಇವಾಗ ಎಷ್ಟೇ ಮಾಡಿರ್ಬೋದು ಅವ್ರು ನಮಗೆ ಒಳ್ಳೆಯ ರೀತೀಲಿ ಹೇಳ್ಕೊಡ್ತಾರಲ್ಲ ಅದಕ್ಕೆ ಶಿಕ್ಷಕರಿಗೆ ನಾನು ನಾನು ನಮಸ್ಕರಿಸ್ತೀನಿ ಮತ್ತು ಅವರು ಯಾವುದೇ ರೀತಿ ಇರ್ಬೋದು ನಮಗೆ ಇವಾಗ ಊಟ ಅಂದರೆ ನಾವು ಬೇಜಾರು ಮಾಡಿಕೊಂಡಿರ್ಬೋದು ನಾವು ಇಲ್ಲಾಂದ್ರೆ ಓದದೇಯೆ ನಾವು ಇವಾಗ ಡಲ್ ಆಗಿರ್ಬೋದು ನಾವು ಬೇಜಾರಾಗಿರ್ಬೋದಿತ್ತು ಅವಾಗ ಅದಕ್ಕೆಲ್ಲ ನಮಗೆ ಸಾತ್ ಕೊಡ್ತಾರೆ ಶಿಕ್ಷಕರು ಮತ್ತು ನಮಗೆ ಯಾವ ಸಬ್ಜೆಕ್ಟಲ್ಲು ನಮಗೆ ಒಂಚೂರು ಬೇಜಾರು ಮಾಡೋಲ್ಲ ಎಲ್ಲ ಸಬ್ಜೆಕ್ಟಲ್ಲು ನಮ್ಗೆ ಯಾವುದೇ ಗೊತ್ತಾಗಿಲ್ಲ ಅಂದ್ರೂ ಎಲ್ಲ ಹೇಳ್ಕೊಡ್ತಾರೆ ನಮ್ಗೆ ಯಾವ ಸಬ್ಜೆಕ್ಟಲ್ಲಿ ಯಾವುದ್ರಲ್ಲಾದ್ರು ಗೊತ್ತಾಗಿಲ್ಲ ಅಂದ್ರೂ ಎಲ್ಲಾ ಹೇಳ್ಕೊಡ್ತಾರೆ ನಮಗೆ ಒಂದು ವೇಳೆ ಇದು ಸಬ್ ಸೈನ್ಸ್ ಆಗಿರ್ಬೋದು ಸೋಶಿಯಲ್ ಆಗಿರ್ಬೋದು ದೈಹಿಕ ಶಿಕ್ಷಣ ಆಗಿರ್ಬೋದು ದೈಹಿಕ ಶಿಕ್ಷಣ ಆಗಿರ್ಬೋದು ಮತ್ತು ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಮತ್ತು ಗಣಿತ ಕನ್ನಡ ಹಿಂದಿ ಇಂಗ್ಲೀಷ್ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ನಮಗೆ ಇವಾಗ ಇಂಗ್ಲೀಷು ಹಿಂದಿ ಜಾಸ್ತಿ ಬರೋಲ್ಲ ಅವಾಗ ನಮ್ಮ ನಮ್ಮ ಶಿಕ್ಷಕರು ಕುರಿತು ಹೇಳ್ಕೊಡ್ತಾರೆ ನಮಗೆ ಹೀಗ್ ಮಾಡ್ಬೇಕು ಕಣಪ್ಪ ಹಾಗ್ ಮಾಡ್ಬೇಕು ಅಂತ ಒಳ್ಳೆಯವ್ರಿದ್ದಾರೆ ಮತ್ತು ಅವರೂ ಅಷ್ಟೇ ಎಷ್ಟು ಓದಿಕೊಂಡಿದ್ದಾರೊ ಅಂದರೆ ಓದಿದ್ದರೂ ಅವರು ಜಾಸ್ತಿ ಮೆರೆಯೋಲ್ಲ ಓದಿದೀನಿ ನಾನು ನಿಮಗೆಲ್ಲ ಏನಕ್ಕೆ ಹೇಳ್ಕೊಡ್ಬೇಕು ಅಂತ ಆ ಥರ ನಮ್ಮ ಶಿಕ್ಷಕರು ಯಾರೂ ಇಲ್ಲ ಚೆನ್ನಾಗ್ ಹೇಳ್ಕೊಡ್ತಾರೆ ಮತ್ತು ನಮಗೆ ಎಷ್ಟೇ ಕಷ್ಟ ಬಂದರೂ ನಾವು ನಮ್ಮ ಮ್ಯಾಮ್ ಹತ್ರ ಶೇರ್ ಮಾಡ್ಕೊಳೋಂಗೆ ಅವ್ರು ನಮ್ಮ ಜೊತೆ ಫ್ರೆಂಡ್ ಶ ಅಂದರೆ ಸ್ನೇಹಿತರಾಗಿ ಇರ್ತಾರೆ ನಮ್ಮ ಜೊತೆ ಮತ್ತು ನಮ್ಮ ಜೊತೆ ನಾವು ನಾವು ಯಾವುದೇ ಆಟ ಆಡ್ಬೇಕಂದ್ರೂ ನಮ್ಮ ಶಿಕ್ಷಕರನ್ನೇ ನಾವು ಕೇಳ್ತೀವಿ ಅವರೇ ನಮಗೆ ಯಾವುದೇ ಆಟ ಬೇಕಾದ್ರೂ ನಮಗೆ ಅವರು ಕೊಡಿಸ್ತಾರೆ ಮತ್ತು ಅವರು ನಾವು ನಮ್ಗೆ ಇವಾಗ ಈ ಥರ ಇಷ್ಟ ಮ್ಯಾಮ್ ನಮಗೆ ಡ್ಯಾನ್ಸ್ ಮಾಡಬೇಕು ಅದು ಡ್ಯಾನ್ಸ್ ಮಾಡಬೇಕು ಮ್ಯಾಮ್ ಹೀಗ್ ಆಟ ಆಡಬೇಕು ಅಂದರೆ ನಮ್ಮನ್ನು ಮ್ಯಾಮು ಬಿಡಿಸ್ತಾರೆ ಆಮೇಲೆ ನೀವು ಆಟ ಆಡಬೇಕಾ ಅಂದ್ಬಿಟ್ಟು ಅವರೇ ಒನ್ನೊಂದು ಸ್ವಲ್ಪ ನಮಗೆ ಫ್ರೆಂಡ್ ಅಂದರೆ ಸ್ನೇಹಿತರಾಗಿ ನಮ್ಮ ಜೊತೆ ಇರ್ತಾರೆ ಮತ್ತು ನಾವು ಯಾವುದ್ರಲ್ಲಾದ್ರು ಅಂದರೆ ಮನೆ ಟೆನ್ಷನ್ನಿನಲ್ಲಿ ನಾವು ಬಂದು ಏನಾದ್ರು ಕ್ಲಾಸಲ್ಲಿ ಪಾಠ ಕೇಳದೆಯೇ ಡಲ್ಲಾಗಿ ಕೂತಿದ್ದರೆ ಏನಾಯಿತು ಯಾಕಪ್ಪ ಹೀಗ್ ಕೂತಿದೀಯ ಅಂತೆಲ್ಲ ಕೇಳ್ತಾರೆ ಮತ್ತು ನಮಗೆ ಎಷ್ಟು ಚೆನ್ನಾಗ್ ಅಂದರೆ ಒಂದು ಗುರುಗಳು ದೇವ್ರು ಥರ ನೋಡ್ಕೊತಾರೆ ನಮ್ಮನ್ನು ಮತ್ತು ನಮ್ಮ ಮನೆಯಲ್ ಅಮ್ಮಂದಿರು ಹೇಗ್ ನೋಡ್ಕೊತಾರೋ ಹಾಗೆ ಶಿಕ್ಷಕರು ನೋಡ್ಕೊತಾರೆ ಯಾರೇ ಆಗಿರ್ಬೋದು ಓ ಮ್ಯಾಮ್ ಆಗಿರ್ಬೋದು ಸರ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ ಆಮೇಲೆ ಒಬ್ಬೊಬ್ಬರು ಮ್ಯಾಮ್ಗಳು ಅಂದರೆ ಮೂತಿ ಗೀತಿ ಎಲ್ಲ ತಿರ್ಗಿಸ್ತಾರೆ ಬೇರೆ ಬೇರೆ ಸ್ಕೂಲಲ್ಲಿ ನಮ್ಮ ಸ್ಕೂಲಲ್ಲಿ ಆ ಥರ ಇಲ್ಲ ನಮ್ಮ ಮ್ಯಾಮ್ ನಮ್ಮ ಸರ್ರು ಮ್ಯಾಮ್ಗಳೆಲ್ಲ ಎಷ್ಟು ಚೆನ್ನಾಗ್ ಮಾತಾಡಿಸ್ತಾರೆ ಅಂದರೆ ಅವ್ರ ಮನೆ ಮಕ್ಕಳು ಥರ ನಮ್ಮನ್ನು ಮಾತಾಡಿಸ್ತಾರೆ ಮತ್ತು ಅವರು ಅವ್ರು ತಂದಿರೋ ಊಟದಲ್ಲಿ ನಮಗೂ ಸ್ವಲ್ಪ ಬೇಕು ನಮಗೂ ಶೇರ್ ಮಾಡ್ತಾರೆ ಆಮೇಲೆ ನಮ್ಮ ಜೊತೆ ಕ್ಲಾಸಲ್ಲಿ ಕೂತ್ಕೊಂಡು ನನಗೆ ಇದು ನನಗೆ ಇಷ್ಟು ಬರೆಯೋಕ್ ಬರೋಲ್ಲ ಆಮೇಲೆ ಆ್ಯಂಡ್ ರೈಟಿಂಗ್ ಸರಿಯಿಲ್ಲ ಅಂದಿದ್ದರೆ ಅಕ್ಷರಗಳ್ನ ನಾನು ಸರಿಯಾಗೇ ಬರೀಲಿಲ್ಲ ಅಂದರೆ ಅವರು ನಮಗೆ ಬುಕ್ಕಲ್ಲಿ ಒಂದು ಬುಕ್ಕಲ್ಲಿ ಬರ್ಕೊಟ್ಟು ನಮಗೆ ಹೇಳ್ಕೊಡ್ತಾರೆ ನಾವು ಏನೇ ನಾವು ಏನೇ ಇವಾಗ ಕಲ್ತಿದ್ದರೂ ನಾವು ಕಲಿತಿರೋದೆ ನಮ್ಮ ಗುರುಗಳಿಂದ ನಮ್ಮ ಶಿಕ್ಷಕರಿಂದ ನಾವು ಕಲಿತಿರೋದು ಅವ್ರ ಏನೇ ನಾವು ಏನೇ ಕಲ್ತಿದೀವಿ ಅಂದರೂ ಇವಾಗ ನಾವು ಏನೇ ಈ ಸ್ಥಾನ್ದಲ್ಲಿ ಇರ್ಬೋದು ನಮ್ಮ ಪ್ಯಾರಮೆಡಿಕಲ್ ಆದರೂ ಸರಿ ಅದರಲ್ಲೂ ಅಷ್ಟೇ ಒಬ್ಬರ ಜೀವ ಉಳಿಸೋದ್ನ ಹೇಳ್ಕೊಡ್ತಾರೆ ಮತ್ತು ಅದ್ರಲ್ಲಿ ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದನ್ನ ಹೇಳ್ಕೊಡ್ತಾರೆ ಮತ್ತು ನಾವು ಎಷ್ಟು ಎಷ್ಟು ಜವಾಬ್ದಾರಿ ಆಗಿರಬೇಕು ಮತ್ತು ನಾವು ಎಲ್ಲ ಆ ಕಡೆ ಈ ಕಡೆ ಬೇಕಾಬಿಟ್ಟಿ ಬಿಸಾಕ್ತೀವಲ್ಲ ಆ ಥರ ಯಾವುದೂ ಮಾಡ್ಬಾರ್ದು ಮತ್ತು ನಮ್ಮ ಬಟ್ಟೇ ನಾವೇ ಒಕ್ಕೊಬೇಕು ನಮ್ಮ ನಾವು ನಮ್ದು ಊಟನ ನಾವು ಊಟನ ಚಿಕ್ಕವ್ರು ಇದ್ದಾಗ ಎಲ್ಲ ಚೆಲ್ಕಂಡ್ ಚೆಲ್ಕಂಡ್ ತಿಂತೀವಿ ಅವಾಗ ನಮ್ಮ ಶಿಕ್ಷಕರು ನಮ್ಗೆ ನಮ್ಮ ಹಾಗೆ ಹೇಳ್ಕೊಟ್ಟಿರೋದು ಇವಾಗ ಶಿಕ್ಷಕರು ಶಿಕ್ಷಕರು ಒಂಥರ ದೇವ್ರು ಇದ್ದಂಗೆ ಅಮ್ಮನೂ ದೇವ್ರು ಇದ್ದಂಗೆ ಶಿಕ್ಷಕರು ಅಮ್ಮ ಹೇಗೊ ಶಿಕ್ಷಕರು ಹಾಗೆನೇ ನಮಗೆ ನಂಗೆ ಅಂತೂ ಯಾವತ್ತು ಹಾಗ್ ಅನಿಸಿಲ್ಲ ನಮ್ಮ ಶಿಕ್ಷಕರು ನಮಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಒಂಥರ ಸ್ಕೂಲು ಮನೆ ಥರ ಅನಿಸುತ್ತೆ ನಮಗೆ ನಮ್ಮ ಮ್ಯಾಮ್ಗಳೆಲ್ಲ ಚೆನ್ನಾಗ್ ನಮ್ಮ ಜೊತೆ ಇರೋದು ಮತ್ತು ನಮ್ಮ ಜೊತೆ ಏ ನಾವು ಯಾವುದೋ ಮ್ಯಾಮ್ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಕೇಳಿದ್ರೂ ಮ್ಯಾಮು ನಮ್ಮ ಜೊತೆ ಬಂದು ಆಟ ಆಡೋದು ಶಿಕ್ಷ ಒಬ್ಬೊಬ್ಬರು ಶಿಕ್ಷಕರು ಎಲ್ಲ ಸ್ಟ್ರಿಕ್ಟ್ ಇರ್ತಾರೆ ಆ ಥರ ಇರ್ತಾರೆ ನಮ್ಮ ಶಿಕ್ಷಕರು ಹಾಗಲ್ಲ ಮತ್ತು ಅವರು ತುಂಬ ಓದಿಕೊಂಡು ಅವರೇ ಓದ್ಕೊಂಡಿದ್ರು ಜಂಬವಿಲ್ಲ ಅವರಿಗೆ